ನಾನು ಸಣ್ಣದಿಂದಾ ಅಡುಗೆ ಅಡುಗೆ ಅಮ್ಮನೇ ನನಗೆ ಕಲಿಸಿಕೊಟ್ರು ಅಕ್ಕಿ ಹೇಗೆ ಹಾಕುವುದು ಮತ್ತು ನೀರಾ ನೀರಿಟ್ಟು ಅಡುಗೆ ಅಕ್ಕಿ ಹಾಕಿ ಅದನ್ನು ಬೆಂಕಿ ಇಟ್ಟು ಇದು ಮಾಡ್ಬೇಕು ಅದು ಬೇಯ್ದ ನಂತರ ಎಲ್ಲರಿಗೆ ಬಡಿಸುವುದು ಮತ್ತು ಪದಾರ್ಥ ಮಾಡುವುದು ಯಾವುದಾದ್ರು ಒಂದು ತರಕಾರಿ ಹೀರೇಕಾಯಿ ಇದು ಮಾಡುವುದು ಮತ್ತು ಇಲ್ಲದಿದ್ರೇ ಚಟ್ನಿ ಮಾಡುವುದು ಈರುಳ್ಳಿ ಚಟ್ನಿ ಇಲ್ಲದಿದ್ರೇ ಇದು ತಿಮ್ಮರೆ ಚಟ್ನಿ ಅದೆಲ್ಲ ಮಾಡುವುದು ಮತ್ತು ಅಮ್ಮ ನನಗೆ ಹೇಳಿಕೊಟ್ರು ಮತ್ತು ಇದು ಪುನರ್ಪುಳಿದು ಸೊಪ್ಪಿದು ಚಟ್ನಿ ಮತ್ತು ಪಿಜೇಕಾಯಿ ಚಟ್ನಿ ಅದೆಲ್ಲಾ ಮಾಡ್ತೇನೆ ಮತ್ತು ಮತ್ತು ಮಾವಿನ ಹಣ್ಣಿಂದು ಚಟ್ನಿ ಮಾಡ್ತೇನೆ ಮತ್ತು ಪ ಇದ ಹಾವ್ ದೀಪಾವಳಿ ಎಲ್ಲ ದಿವಸ ಇದು ಗಟ್ಟಿ ಗಟ್ಟಿ ಮಾಡ್ತೇನೆ ಬೆಳೆ ಇದು ಎಲೆಯದ್ದು ಗಟ್ಟಿ ಮಾಡ್ತೇನೆ ಮತ್ತು ಅಷ್ಟಮಿಯ ದಿವಸ ಮೂಡೇ ಮಾಡುವುದು ಅದು ಒಮ್ಮೇ ಅದು ಇದು ಮಾಡಿ ಒಲೆ ತಂದು ಅದನ್ನು ಮೂಡೇ ಇದು ಎಟ್ಟಿ ಇದು ಮಾಡುವುದು ಮತ್ತು ಕಡಿದು ಉದ್ದೂ ಉದ್ದು ಸ್ವಲ್ಪಾ ಹಾಕಿಡುವುದು ಮತ್ತು ಅಕ್ಕಿ ಸ್ವಲ್ಪ ಹಾಕಿಡುವುದು ಅದನ್ನು ರಾತ್ರಿ ಬೆಳಗ್ಗೆ ಹಾಕಿಟ್ಟರೆ ರಾತ್ರಿ ಕಡೆದು ಅದನ್ನು ಇದು ಮಾಡಿ ಇಡುವುದು ಬೆಳಗ್ಗೆ ಇದು ಮಾಡೀ ಅದನ್ನು ಇಟ್ಟು ಅದಕ್ಕೆ ಸೋಸಿ ಯಾ ಬೇಯಿಸಲಿಕ್ಕೆ ಇಡುವುದು ಮತ್ತು ಚೌತಿಯ ದಿವಸ ಚಕ್ ಗಣಪತಿಗೆ ಉಂಡೆ ಮಾಡುವುದು ಅದೆಲ್ಲ ಮೊದಲು ಅಮ್ಮ ಇರುವಾಗ ನನಗೆ ಕಳಿಸಿಕೊಟ್ಟಿದ್ದಾರೆ ಇದು ಅಕ್ಕಿ ಉಂಡೆ ಮತ್ತು ಇದು ಈ ಎಳ್ಳುಂಡೆ ಅದೆಲ್ಲಾ ಮಾಡ್ತೇನೆ ನಾನು ಮತ್ತು ಚಕ್ಕುಲಿ ಮತ್ತು ಅದಕ್ಕೆ ಬೇಕಾದ ನೀ ದೋಸೆ ಅಕ್ಕಿದು ದೋಸೆ ಮಾಡ್ತೇನೆ ಮತ್ತು ಉದ್ದಿನ ದೋಸೆ ಮಾಡ್ತೇನೆ ಮತ್ತು ಅದಾದ ಮೇಲೆ ಮತ್ತಿದು ಇದು ಬರ್ತದೇ ಯಾವುದು ಮಾರ್ನಮಿಯ ದಿವಸ ಪೂಜೆಯ ದಿವಸಾ ನಮಗೆ ತುಂಬ ಗೌಜ್ ಮಾಡಲಿಕ್ಕೆ ಉಂಟು ನಾನು ಕಡಲೆ ಗಶ್ ಮಾಡ್ತೇನೆ ಮತ್ತು ಇದು ಸೆಕ್ ಇದು ಮುಳ್ಳುಸೌತೆಯದ್ದು ಇದು ಮಾಡ್ತೇನೆ ಮತ್ತು ಅದಕ್ಕೇ ಹ್ಞೂ ತವ್ ಸೌತೇ ಮತ್ತು ಬದನೇ ಮತ್ತು ಇದು ಕುಂಬಳಕಾಯಿ ಎಲ್ಲ ಹಾಕಿ ಗಶ್ ಮಾಡ್ತೇನೆ ಮತ್ತು ಹ್ಞೂ ಅಲಸಂದೆದ್ದೂ ಇದು ಒಗ್ಗರ್ಣೆ ಇಟ್ಟು ಅದನ್ನು ಬೇಯಿಸಿ ಮತ್ತು ತೆಂಗಿನಕಾಯಲ್ಲ ಹಾಕಿ ಅದು ಮಾಡ್ತೇನೆ ಮತ್ತು ಹ್ಞೂ ಮತ್ತು ಇದು ಹಲಸಿನ ಕಾಯಿದ್ದು ಇದು ಗಟ್ಟಿ ಮಾಡ್ತೇನೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಹಾ ಹಕ್ಕಿ ಹಾಕಿ ಮತ್ತು ಇದು ಅಕ್ಕಿ ಹಾಕಿ ಮತ್ತು ಅದಕ್ಕೆ ಹಲಸಿನ ಕಾ ಹಣ್ಣು ಹಾಕೀ ಇದು ಕಡಿದು ಗಟ್ಟಿ ಎಳೆಯಲ್ಲಿ ಮಡಿಚಿಟ್ಟು ಬೇಯಿಸ್ತೇನೆ ಮತ್ತು ಹ್ಞೂ ಮತ್ತು ಯಾವ್ದಾದ್ರು ತಿರ ದಿವಸ ಹ್ಞೂ ಮಾಡ್ತೇನೆ ಮತ್ತು ನಮಗೆ ಮೊದಲಿನ ಕಾಲದಲ್ಲಿ ಇದು ಅಕ್ಕಿಯನ್ನು ಹೇಗೆ ಮಾಡುವುದು ಅಮ್ಮ ಕುಟ್ಟಿ ಅಕ್ಕಿ ಮಾಡಿ ಅದು ಅದನ್ನೆಲ್ಲ ತಂದು ಅದನ್ನು ಕೇರಿ ಅದರ ಕಸ ಎಲ್ಲ ತೆಗೆದು ಅದು ಮಾಡ್ತೇನೆ ಮತ್ತು ಅದನ್ನು ಒಳ್ಳೆಯದ್ ಮಾಡಿ ಇಡಬೇಕು ಅಮ್ಮ ಅಂತ ಹೇಳಿದರು ಅದನ್ನೆಲ್ಲ ತಂದು ಒಣಗಿಸಿ ಮಾಡ್ತೇನೆ ಮತ್ತು ನಾನು ಅಂಗನವಾಡಿಯಲ್ಲಿ ಇದು ಮಾಡ್ತೇನೆ ಊ ಮೊದಲ್ನೇ ಕಾಲದಲ್ಲಿ ಎರ್ ತೊಂಬತ್ತಾರನೇ ಇಸವಿಯಲ್ಲಿ ಇದು ಪುಷ್ಟಿದ್ದು ಉಂಡೆ ಮಾಡಿ ಕೊಡಲಿಕ್ಕಿತ್ತು ಅದನ್ನು ಮಾಡಿಕೊಡ್ತಿದ್ದೆ ಮತ್ತು ಮಕ್ಕಳಿಗೆ ಈಗ ಎರಡನೇದರಲ್ಲಿ ಚಿತ್ರಾನ್ನ ಬಂತು ಸಜ್ಜಿಗೇ ಹೇಗೆ ಮಾಡುವುದು ಹಾಗೆ ಅಂತ ಅದು ಅದೆಲ್ಲಾ ಬಂದಿತ್ತು ಮತ್ತು ಮೂರನೇದ್ರಲ್ಲಿ ಚಿತ್ರಾನ್ನ ಹೇಗೆ ಮಾಡುವುದು ಅದಕ್ಕೇ ಎಂತೆಲ್ಲಾ ಹಾಕಬೇಕಂತ್ಹೇಳಿದ್ರು ಫಸ್ಟಿಗೆ ಒಗ್ಗರ್ಣೆ ಇಟ್ಟೂ ಎಣ್ಣೆ ಹಾಕಿ ಎಣ್ಣೆ ಇಟ್ಟು ಒಗ್ಗರ್ಣೆ ಹಾಕಿ ಮತ್ತು ಇದು ಈರುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಮೆಣಸು ಹಾಕಿ ಒಗ್ಗರಣೆ ಇಟ್ಟು ಮತ್ತು ಇದನ್ನು ಸಜ್ಜಿಗೆ ಎಲ್ಲ ಹಾಕಿ ಅಕ್ಕಿ ಎಲ್ಲ ಹಾಕೀ ಅದನ್ನು ಇದು ಮಾಡಿ ನೀರಾಕಿ ಬೇಯಿಸ್ಲಿಕ್ಕೆ ಇಡುವುದು ಮತ್ತು ಅದನ್ನು ಬೇಯ್ದ ನಂತರ ತೆಗೆಯುವುದು ಮತ್ತು ಈಗ ಈಗ ಹಾಗೆ ಅಲ್ಲ ಈಗ ನಾನು ಇದು ಅಂಗನವಾಡಿಯಲ್ಲಿ ಅನ್ನ ಬೇರೆ ಬೇಯಿಸಿ ಇಡುವುದು ಈಗ ಪದಾರ್ಥ ಬೇರೆ ಮಾಡುವುದು ಏನಾದ್ರು ಬೇಳೆ ಸಾರು ಮಾಡುವುದಾದ್ರೆ ಬೇಳೆ ಇದೆಲ್ಲಾ ಹಾಕಿ ತರಕಾರಿ ಎಲ್ಲ ಹಾಕಿ ಅದಕ್ಕೆ ಹುಡೀಗೆ ಹಾಕಲಿಕ್ಕುಂಟು ಅದನ್ನೆಲ್ಲಾ ಹಾಕಿ ಸಾರು ಮಾಡಿಕೊಡ್ತೇವೆ ಇಲ್ಲದಿದ್ರೇ ಹಲಸಿನಾ ಕಾಯಿದ್ದು ಅದರದ್ದು ಪಲ್ಯ ಮಾಡ್ತೇನೆ ಅದನ್ನು ಪಲ್ಯ ಮಾಡಿ ಮಕ್ಕಳಿಗೆ ಬಡಿಸ್ತೇನೆ ಇಲ್ಲದಿದ್ರೆ ಅಲಸಂದಿದ್ದು ಪಲ್ಯ ಮಾಡ್ತೇನೆ ಫಸ್ಟಿಗೇ ಇದು ಇದು ಕಟ್ ಮಾಡಿ ಅದನ್ನೂ ಒಗ್ಗರ್ಣೆ ಇಟ್ಟು ಎಣ್ಣೆ ಹಾಕಿ ಒಗ್ಗರ್ಣೆ ಇಟ್ಟು ಸಾಸಿವೆ ಈರುಳ್ಳಿ ಎಲ್ಲ ಹಾಕಿ ಒಗ್ಗರ್ಣೆ ಇಟ್ಟು ಅದಕ್ಕೇ ನಾನು ಇದು ಮಾಡ್ತೇನೆ ಅಲಸಂದಿಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಮತ್ತು ಅದು ಅದು ಬೆಂದ ನಂತರ ತೆಗೆದು ಮಕ್ಕಳಿಗೆಲ್ಲಾ ಬಡಿಸ್ತೇನೆ ಮತ್ತು ಮತ್ತು ನನಗೆ ಮದುವೆ ಮನೆಯಲ್ಲಿ ನಾನು ಇಡ್ಲಿ ಮಾಡ್ಲಿಕ್ಕೆ ಹೋಗ್ತೇನೆ ಇದ್ದರೇ ಇದು ಮುಂಚಿನ ದಿವಸ ಅಕ್ಕಿ ಎಲ್ಲ ಕಡೆದಿಟ್ಟು ಬಂದು ಮರುದಿವಸ ಅದನ್ನು ಬೇಯಲಿಕ್ಕೆ ಇಡ್ಲಿ ಬೇಯಲಿಕ್ಕೆ ಇಟ್ಟು ಇಡ್ಲಿಕ್ಕೆ ಹೋಗ್ತೇನೆ ಮತ್ತು ಎಂತಾದರೂ ಕಟ್ ಮಾಡಲಿಕ್ಕಿದ್ರೆ ಕುಂಬಳಕಾಯಿ ಸೌತೆಕಾಯಿ ಅಲಸಂದಿ ಅದನ್ನೆಲ್ಲ ಕಟ್ ಮಾಡಿ ಅಲ್ಲಿ ಇಡು ಮುಂಚಿನ ದಿವಸವೇ ಇಡುವುದು ಮತ್ತು ಮರುದಿವಸ ಹೋಗಿ ಫಸ್ಟಿಗೇ ಕಡಲೆ ಬೇಯಿಸುವುದು ನಾನು ಮತ್ತು ಅದು ಬೆಂದ ನಂತರ ಅದಕ್ಕೆಲ್ಲಾ ಮೆಣಸು ಹುಳಿ ಮತ್ತು ಕೊತ್ತಂಬರಿ ಜೀರಿಗೆ ಸಾಸಿವೆ ಮೆಂತ್ಯೆ ಕಡ್ಲೆಬೇಳೆ ಎಲ್ಲ ಹಾಕಿ ಅದನ್ನು ಪದಾರ್ಥ ಮಾಡ್ತೇನೆ ಕಡ್ಲೆಯದ್ದು ಮತ್ತು ಗಶ್ ಮಾಡ್ತೇನೆ ಅದರದ್ದು ಅದಾಯ್ತು ಆದ ನಂತರ ಮತ್ತು ಇದು ಕೊದ್ಲಿಗೆ ಸೌತೆಕಾಯಿ ಬದನೇಕಾಯಿ ಹೀರೆ ಇದು ಕುಂಬಳಕಾಯಿ ಎಲ್ಲ ಹಾಕಿ ಬೂದು ಬೂದುಗುಂಬಳ ಅಲ್ಲ ಮತ್ತು ಇದು ಇದು ಕಾಚ್ ಗುಂಬಳ ಅಂತ್ಹೇಳ್ತಾರೆ ಅದನ್ನು ಹಾಕಿ ಬೇಯಿಸಲಿಕ್ಕೆ ಇಟ್ಟು ಅದಕ್ಕೆ ಸ್ ಎಲ್ಲ ಹಾಕಿ ಹುಳಿ ಬೆಲ್ಲ ಹಾಕಿ ಅದನ್ನು ಬೇಯಿಸಲಿಕ್ಕೆ ಇಟ್ಟು ನಂತರ ಅದಕ್ಕೆ ಅದಕ್ಕೆ ಇನ್ನೊಂದು ಸಾಮಾನಾಕಿ ಎಲ್ಲ ಕಡೆದು ಅದಕ್ಕೆ ಹಾಕ್ತೇನೆ ಮತ್ತು ಅದೆಲ್ಲಾ ಹಾಕಿ ಎಲ್ಲ ಆದ ನಂತರ ಮತ್ತು ಒಂದು ಪಾಯಸ ಮಾಡ್ತೇನೆ ಹ್ಞೂ ಕಡಲೆ ಬೇ ನೀರಿಟ್ಟು ಕಡ್ಲೆಬೇಳೆ ಹಾಕಿ ಅದು ಬೆಂದ ನಂತರ ಇದು ಸಬ್ಬಕ್ಕಿಯೆಲ್ಲಾ ಹಾಕಿ ಅದರ ನಂತರ ಅದು ಬೆಂದ ನಂತರ ಇದಕ್ಕೆ ಬೆಲ್ಲ ಹಾಕಿ ಮತ್ತು ತೆಂಗಿನಕಾಯಿ ತುರಿ ಗೇರ್ ಇದು ತೆಂಗಿನಕಾಯಿದ್ದು ಹೂವಿನಿಂದ ಸ್ ಅದರದ್ದು ನೀರು ತೆಗೆದು ಹಾಲು ಮಾಡಿ ಅದರದ್ದು ಅದಕ್ಕೆ ಹಾಕಿ ಅದನ್ನು ಕಲ ಕಲಸಿ ಮತ್ತು ಅದನ್ನು ಪಾಯಸ ಆಯಿತು ನಂತರ ನಂತರ ಒಂದು ಶರ್ ಪಾನಕ ಮಾಡ್ತೇನೆ ಒಂದು ಇದೆಲ್ಲ ಹಾಕಿ ಸಕ್ಕರೆ ಮತ್ತು ಇದೆಲ್ಲಾ ಹಾಕಿ ಒಳ್ಳೆಯ ಮೆಣಸೆಲ್ಲಾ ಹಾಕಿ ಅದನ್ನು ಶರ್ಬತ್ತು ಮಾಡಿ ಬೆಲ್ಲ ಹಾಕಿ ಶರ್ಬತ್ತು ಮಾಡಿ ಕೊಡ್ತೇನೆ